ನಮ್ಮ ಪ್ರದೇಶ ಹಳ್ಳಿಯ ಕುರಿತು ನನ್ನ ಮಹತ್ವದ ಐತಿಹಾಸಿಕ ಘಟನೆಗಳನ್ನು ಕೇಳಿದ್ದೇನೆ ಏನೋ ಭಾಳ ಹುಳಗಳು ಇರುವುದರ ಕಾರಣ ಆ ಊರಿಗೆ ಆ ಹೆಸರು ಬಂದಿದೆ ಅಂತ ಹೇಳಿದ್ರು ಜಿಗಣಿ ಅಂತ ಆಮೇಲೆ ರಂಗನಾಥ ದೇವಸ್ಥಾನದ ಐತಿಹಾಸಿಕ ಕಥೆ ಕೇಳಿದ್ದೇನೆ ದೇವಾಲಯದ್ದು ಅಂದರೆ ದೇವರ ಬಗ್ಗೆ ಮತ್ತು ನಮ್ಮ ಊರಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಆ ಆಲದ ಮರದ ಬಗ್ಗೆ ಅಲ್ಲೇನೋ ದೆವ್ವ ಇದೆ ಹಾಗೆ ಹೀಗೆ ಮಧ್ಯರಾತ್ರಿಯಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾ ಇದ್ದರು ಮತ್ತು ದೇವಾಲಯ ದೇವರು ರಂಗಪ್ಪ ದೇವರಿಗೆ ಹಾಕಿಕೊಳ್ಳಲು ಸ್ಲಿಪ್ಪರನ್ನು ಮಾಡ್ತಾರೆ ಆ ಸ್ಲಿಪ್ಪರನ್ನು ದೇವರು ಡೈಲಿ ಹರಿಹರಕ್ಕ್ ಹೋಗಿ ವಾಪಸ್ ಬರುತ್ತೆ ಅಂತ ಹೇಳ್ದ್ರು ಆ ಸ್ಲಿಪ್ಪರು ಒಂದು ವರ್ಷದಲ್ಲಿ ಅದು ಸವ್ದು ಹೋಗುತ್ತೆ ಮತ್ತೆ ಅದ್ನ ಹೊಸಾದ್ ಮಾಡ್ತಾರೆ ಅದು ದೇವರು ನಡೀಲಿಕ್ಕೆ ರಾತ್ರಿ ಹೊತ್ತು ನಡೆದಾಡುತ್ತೆ ಅಲ್ಲಿಂದಿಲ್ಲಿಗೆ ನಡ್ದಿರೋಕ್ಕೆ ಆ ಸ್ಲಿಪ್ಪರ್ ಸವ್ದು ಹೋಗಿದೆ ಹೊಸಾದ್ ಮಾಡ್ತಾರೆ ನಾವು ಹೆಂಗ್ ಹೊಸಾದ್ ತಗೊತೀವೋ ಆ ದೇವ್ರಿಗೆ ಹಂಗೇ ಹೊಸ ಸ್ಲಿಪ್ಪರ್ ಮಾಡ್ತಾರೆ ಅಂತ ಹೇಳಿದ್ರು ಇದು ಒಂದು ಮಹತ್ವದ ಘಟನೆ ಕತೆ ಇದು ಅದ್ರ ದೇವ್ರಿನ್ದು ಆ ದೇವರು ಒಂದು ಹಬ್ದಲ್ಲಿ ಹೇಳ್ಕ್ ಹೇಳುತ್ತೆ ಅದು ನಿಜ ಆಗುತ್ತೆ ಅಂತಲೂ ಇದೆ ಆ ಕತೇನೂ ನಮ್ಮ ಅಜ್ಜಿ ನನಗೆ ಹೇಳಿದ್ರು ಮಹತ್ವದ ಮಹತ್ವದ ಐತಿಹಾಸಿಕ ಘಟನೆ ಇವೆ ಇವೇ ಎರಡು ಅಂತ ಅನಿಸುತ್ತೆ ಒಂದು ದೇವರು ನಡೆದಾಡೋದು ಮತ್ತು ಅದು ಅದೇ ಆಲದ ಮರದಲ್ಲಿ ಏನು ದೆವ್ವ ಐತೆ ಅಂತ ಹೇಳಿರೋದು ಇವೆರಡೂ ಘಟನೆಗಳನ್ನ ಕೇಳಪಟ್ಟಿದ್ದೇನೆ ಮತ್ತು ಈ ಅಂದರೆ ರಂಗಪ್ಪ ದೇವರಿಗೆ ಭಾಳ ಜನ ಭಕ್ತಾದಿಗಳು ಬರ್ತಾರೆ ಅದು ಬಹಳ ಮುಖ್ಯವಾದ ದೇವಾಲಯ ಮಹತ್ವವುಳ್ಳದ್ದು ಅಂತ ಹೇಳ್ತಾರೆ ಹಿಂದಿನ ಜನ ಅಥವಾ ಅಜ್ಜಿ ಅವರು